ನಾನು ಎರಡು ಹೊತ್ತು ಟ್ಯೂಷನ್ ಹೇಳ್ತೀನಿ ಪುಸ್ತಕಗಳನ್ನು ಓದೋ ರೂಢಿ ಇರೋದರಿಂದ ಕೆಲವು ವಚನ ವ್ಯಾಖ್ಯಾನ ಒಳಗೊಂಡಂಥ ಪುಸ್ತಕಗಳನ್ನ ಬರ್ದಿನಿ ಮತ್ತು ಅಲ್ಲಿ ಇಲ್ಲಿ ಕರ್ದಾಗ ಚಿಂತನೆಗಳನ್ನ ಹೇಳೋದು ಭಾಷ್ಣ ಮಾಡೋದನ್ನ ಮಾಡ್ತಿರ್ತೀನಿ ಆಮೇಲೆ ಬೇರೆ ಕಡೆ ಪ್ರವಚನಕ್ಕೆ ಶ್ರಾವಣದಲ್ಲಿ ಪ್ರವಚನ ಮಾಡಕ್ಕೆ ಕರ್ದಿರ್ತಾರಲ್ಲ ಅವಾಗ ಅವಾಗ ಪ್ರವಚನ ಮಾಡಕ್ಕೆ ಒಂದು ತಿಂಗಳು ಹೋಗಿರ್ತಿನಿ ಯಾವ ಊರು ಅವ್ರು ಕರಿತಾರೆ ಅಲ್ಲಿಗೆ ನಂತರ ಮತ್ತು ಬೇರೆ ಪುಸ್ತಕಗಳನ್ನ ಸಾಮಾಜಿಕ ಕಾದಂಬರಿಗಳನ್ನ ಓದ್ತೀನಿ ಮತ್ತು ನಮ್ಮ ರಿಲೇ ಬಂಧುಗಳಿಗೆ ಭೇಟಿಯಾಗಕ್ಕೆ ಹೋಗಿರ್ತಿನಿ ಅವಾಗ ಅವಾಗ ಬಿಡುವಿದ್ದಾಗ ಇಲ್ಲೆಲ್ಲ ಆಗ್ತಕ್ಕಂಥ ಮಠದಲ್ಲೆ ಆಗಲಿ ಬಸ್ವ ಮಂಟಪ್ದಲ್ಲಿ ಆಗುವ ಕಾರ್ಯಕ್ರಮಗಳನ್ನೆಲ್ಲ ಸರ್ಯಾಗಿ ಅಟೆಂಡ್ ಮಾಡಿರ್ತೀನಿ ಒಮ್ಮೊಮ್ಮೆ ಆರೋಗ್ಯ ಸರಿ ಇಲ್ದಾಗ ತಪ್ಪಸ್ತೀನಿ ಈ ರೀತಿ ನಾನು ಜೀವನ ಮಾಡ್ತೀನಿ ಮತ್ತು ನಮ್ಮ ಫ್ರೆಂಡ್ಸ್ ಏನಾದರು ವಿಶೇಷವಾಗಿ ಕರ್ದಾಗ ಅವ್ರ ಜೊತೆ ಬೇರೆ ಕಡೆ ಊರುಗೆಲ್ಲ ಹೋಗಿ ಬಂದಿರ್ತೀನಿ ಮತ್ತು ಬಸವ ಜಯಂತಿ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಚರ್ಸ್ತಿವಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿರ್ತಾರೆ ವಚನ ಗಾಯನ ಸ್ಪರ್ಧೆ ವಚನ ಲೇಖನ ಸ್ಪರ್ಧೆಗಳು ಅವ ಅವನ್ನೆಲ್ಲ ಕೇಳೋದಕ್ಕ ನನ್ನ ಒಂಥರ ತೀರ್ಪುಗಾರನ್ನಾಗಿ ಕರ್ಸಿರ್ತಾರೆ ಕೆಲವು ಸಲ ಅಲ್ಲೂ ಹೋಗಿರ್ತೀನಿ ಈ ರೀತಿ ನನ್ಗ ಹೊತ್ತು ಹೊಗಿದ್ದೇ ಗೊತ್ತಾಂಗಗಿಲ್ಲ ನಾನು ಒಬ್ಬಳೆ ಇರೋದ್ರಿಂದ ಅಡಿಗೆ ಕೆಲಸ ಮನೆ ಕೆಲಸ ಹೊರಗಿನ ಕೆಲಸ ಎಲ್ಲ ನಾನೇ ಮಾಡ್ಕೊಂಡಿರ್ತೀನಿ ಅವಾಗ ಅವಾಗ ಆರೋಗ್ಯ ಸರಿ ಇಲ್ದಾಗ ವಾರಗಟ್ಟಲೆ ಎಲ್ಲೂ ಹೋಗೋದೆ ಇಲ್ಲ ಈ ರೀತಿ ನಾನು ಇರ್ತೀನಿ ಅಂತ ಹೇಳ್ಬೋದು